ಹಾಂ ಹಾಂ ನೋಡಿ ನಾನು ನಾಳೆಗೆ ಏನು ಹೇಳಿದೆ ಅಂದರೆ ಇದೆಲ್ಲ ಹಲಸಂದೆ ಬೆಂಡೆ ಸೋರೆಕಾಯಿ ಹರಿವೆ ಮತ್ತೆ ಮೆಣಸಿನ್ಕಾಯಿ ಮತ್ತು ಇದೆ ಕುಂಬಳಕಾಯಿ ಗುಳ್ಳ ಇದೆಲ್ಲ ಹಾಕ್ತೇನೆ ಅದರಲ್ಲಿ ಮತ್ತು ಮತ್ತೆಂತ ಮಾಡೋದು ಅದ್ರಲ್ಲಿ ಸಹ ಅದು ಕೂಡಾ ಹಾಗೆ ನೋಡಿದರೆ ಮಾತ್ರ ಸರಿ ಏಕೆಂದರೆ ಅದನ್ನು ಕೂಡ ನೋಡಬೇಕು ಇನ್ನು ಮಳೆಗಾಲದಲ್ಲಿ ಮಾತ್ರ ಅಲ್ಲ ಅರೆಬೆಸ್ಯಾ ಇದು ಇದು ಬೇಸಿಗೆಗಾಲದಲ್ಲೂ ಮಾಡ್ತಾರೆ ಆಗ್ತದೆ ಬಸಳೆ ಎಲ್ಲ ಆಗ್ತದೆ ಮತ್ತು ಸೋರೆ ಸೋರೆಕಾಯಿ ಬೇಸಿಗೆಗಾಲ ಪಟ್ಳಿಕೋಡ್ ಆಗ್ತದೆ ಅದು ಮಾಡ್ಬೇಕು ಅಷ್ಟು ಅದನ್ನ ನೋಡ್ಬೇಕು ಮಾಡಿದರೆ ಅದಕ್ಕೆಲ್ಲ ಇ ನೋಡಬೇಕು ಸ್ವಲ್ಪ ಗೊಬ್ಬರಾ ಹಟ್ಟಿ ಗೊಬ್ಬರ ಇದ್ದರೆ ಒಳ್ಳೆಯದು ಈಗೆಲ್ಲ ಹಟ್ಟಿ ಗೊಬ್ಬರ ಎಲ್ಲಿ ಸಿಗ್ತದೆ ಹಟ್ಟಿ ಗೊಬ್ಬರ ದನ ಸಾಕುವೂ ಸಾಕುವವರಿಲ್ಲ ಈಗ ನಮ್ಮ ನಮ್ಮ ಕಡೆಯಲ್ಲಿ ಇದೊಂದು ಡೈರಿ ಇದೆ ದರ್ಮ್ಯದ ಹಾಲು ಒಳ್ಳೆಯದಾಗ್ತದೆ ಇಲ್ಲದಿದ್ರೆ ಅದು ಕೂಡ ಇಲ್ಲ ಮುಂಚೆ ಮುಂಚಿನ ಕಾಲದ ಹೇಗಿತ್ತು ಒಂದು ಹಟ್ಟಿ ಗೊಬ್ಬರ ತರಲಿಕ್ಕೆಲ್ಲ ಮನೆಯಲ್ಲೇ ಇತ್ತು ಈಗ ಎಲ್ಲೆಲ್ಲಿ ಹುಡುಕಬೇಕು ಒಂದು ಸಗಣಿ ಅಚ್ಚು ಬೇಕಾದರೆ ಎಲ್ಲಿಗೋಗ್ಬೇಕು ಹಾಗೆ ಆಗಿದೆ ಈಗ ತೋಟ ಮಾಡೋದು ಯಾರೀಗ ತೋಟ ಮಾಡುವವರ ಗತಿ ಇಲ್ಲ ಈಗ ಹಾಗೆ ಆಗಿದೆ ಯಾಕೆಂದರೆ ಈಗ ಗೊಬ್ರ ಇಲ್ಲ ಮಾಡುವರಿಲ್ಲ ಯಾಕಂದ್ರೆ ನಾವು ಕಾಪುಗೋಗಿ ಕಾಪು ಪೇಟೆಯಲ್ಲಿ ತರೋದು ಸರಿಯ ಯಾಕೆ ಮಾಡ್ತಾರೆ ಅಲ್ಲ ಮುಂಚೆ ಎಲ್ಲ ನಮ್ಮ ತಾಯಿಯವರೂ ನಾವೆಲ್ಲ ಗೆಣಸು ಅದು ಇದೆಲ್ಲ ಮನೆಯಲ್ಲೆ ಮಾಡೋದು ಈಗ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೇನೆ ಹಾಗೆ ಆಗಿದೆ ಜಾಸ್ತಿ ಮಾಡಲಿಕ್ಕೆ ಹೋಗುವುದಿಲ್ಲ ಮನೆ ಖರ್ಚಿಗೆ ಮಿಗಿ ತಿಂಡಿಗೆ ಮಾತ್ರ ಇನ್ನೂ ಇಶಲ್ ನೋಡಬೇಕು ಸ್ವಲ್ಪ ಬಸಲೆಲ್ಲ ಹಾಕಿದ್ದೀನಿ ಗೆಣಸು ಒಳ್ಳೆಯದಾಗ್ತದೆ ಹ್ಞೂ ಗೆಣಸೆಲ್ಲ ಇದು ಗೆಣಸು ಮಾಡಿದರೆ ಅದ್ರಲ್ಲಿ ಒಳ್ಳೆಯದಾಗ್ತದೆ ಗೆಣಸು ಇದೂ ಹ ಇದೂ ಸೂರನಗೆಡ್ಡೆ ಅದೆಲ್ಲುಂಟು ಮನೆಯಲ್ಲಿ ಅದೆಲ್ಲ ನಾನು ಮಾಡಿದ್ದೀನಿ ಅದು ಬೇಕಾದಷ್ಟುಂಟು ಗಡ್ಡೆಯೆಲ್ಲ ಇನ್ನೂ ತೆಗಿಬೇಕು ಅಷ್ಟೆ ಹೋದ ಸಲ ಹಾಕಿದ್ದು ಇನ್ನೂ ತೆಗೆದರೆ ಅದೂ ಇದು ಅದು ತೆಗೆದು ಇದು ಮಾಡಬೇಕು ಒಳ್ಳೆಯದಾಗ್ತದದು ಹೀರೆ ಸ್ವಲ್ಪ ಇಲ್ಲ ಅಷ್ಟೆ ಹೀರೇಕಾಯಿ ಸಿಗ್ಲಿಲ್ರಿ ನಮಗೆ ಅದೆಲ್ಲ ನಾನು ಮಾಡಲಿಲ್ಲ ಈ ಸಲ ಸ್ವಲ್ಪ ಇದು ಮಲೆ ಈಗ ಈಗ ಹೋಯ್ತಲ್ಲ ಎಲ್ಲ ಒಣಗಿದೆ ಮಾಡಿದ್ದೆಲ್ಲ ಒಣಗಿ ಹೋಗಿದೆ ಜಾಸ್ತಿ ಬೆಂಡೆ ಮತ್ತೆಂತ ಮಾಡೋದು ಬೆಂಡೆಕಾಯಿ ಹೀರೆ ಆದರೆ ಇದು ಒಳ್ಳೆದು ಅದೇ ಬೂದಿ ಕುಂಬಳ ಬು ಅದೆ ಹಳದಿ ಕುಂಬಳ ಅದೂ ಸ್ವಲ್ಪುಂಟು ಹಳದಿ ಕುಂಬಳ ಅದೆಲ್ಲ ಒಳ್ಳೆಯದಾಗ್ತದೆ ಮತ್ಯಾವುದು ಮೆನ್ಸು ಮಾಡಿದರೆ ಆಗ್ತದೆ ಟೊಮೆಟ ಮೆನ್ಸು ಅದೆಲ್ಲ ಮಾಡಿದರೆ ಈಗ ಆಗ್ತದೆ ಅದೆಲ್ಲ ಮಾಡಿದರೆ ಆಗ್ತದೆ ಮೆಣ್ಸಿನ್ಕಾಯಿ ಈ ಮಟ್ಟುಗುಳ್ಳ ನೆಟ್ರೆ ಈಗ ಮಟ್ಟುಗುಳ್ಳಾ ಸಸಿ ಕುಡ ಸಿಗ್ತದೆ ಅದನ್ನ ನೆಟ್ರೆ ಒಳ್ಳೆಯದಾಗ್ತದೆ ಮುಂಚಿನ ಸಲ ನಾನು ಮಟ್ಟುಗುಳ್ಳ ಹಾಕಿದ್ದೇನೆ ಎರಡು ಮೂರು ಸಲ ಕೊಯ್ಲಿಗೆ ಬಂದಿದೆ ಪಸ್ಟ್ನದ್ದೂ ನಮ್ಮ ದೇವ್ಸ್ಥಾನಕ್ಕೆ ಕೊಟ್ಟಿದ್ದೇನೆ ಮತ್ತೆಲ್ಲ ಕೊಯ್ಲಿಗೆ ಕೊಯ್ಯಿ ಕೈಪ್ ಇಲ್ಲ ಪಲ್ಯ ಮಾಡಲಿಕ್ಕೆ ಆದು ಮಟ್ಟುಗುಳ್ಳ ಒಳ್ಳೆಯದಾಗ್ತದೆ ಏಕೆಂದರೆ ಅದಿಗೆ ಕಾಳು ಮೆಣ್ಸು ಸ್ವಲ್ಪ ಹಾಕಿ ತೆಂಗಿನ್ಕಾಯಿ ಹೀರೆ ಹಾಕಿದರೆ ಒಳ್ಳೆದಾಗಿ ಗಂಜಿ ಒಣ ಊಟಕ್ಕೆ ಮತ್ತೆ ಇದೆಲ್ಲ ಪ್ರಯೋಜನವಿಲ್ಲ ಯಾವುದು ಈ ಗುಳ್ಳೆಯೆಲ್ಲ ಬರ್ತದಲ್ಲ ಅದಕ್ಕೆ ಸುಕಲ್ಲ ಮಟ್ಟುಗುಳ್ಳಾಂದ್ರೆ ಈ ಸಲ ಮಾಡಬೇಕು ನಾಳೆ ಸಂತೆಲ್ಲ ನಾಳೆ ಹೋಗಿ ಸ್ವಲ್ಪ ಗಿಡ ತರಬೇಕು ತಂದೂ ನಮಗೆ ಜಾಗುಂಟು ಅದ್ರಲ್ಲಿ ಮಾಡಬೇಕು ಮಟ್ಟುಗುಳ್ಳ ಮಟ್ಟುಗುಳ್ಳ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಮಾಡಬೇಕಂತುಂಟು ಮಟ್ಟುಗುಳ್ಳ ಮಾಡಿದರೆ ಅದೂ ಒಳ್ಳೆಯದಾಗ್ತದೆ ಏಕಂದ್ರಿದು ಮಟ್ಟುಗು ಮತ್ತು ಇದು ಏನೆಂದ್ರೆ ಟೊಮೆಟ ಮತ್ತು ಮಾಡಿದೆ ಅದು ಚೌಳಿ ಕೋಡು ಒಳ್ಳೆಯದಾಗ್ತದೆ ಅದೂ ಚೌಳಿಕೋಡು ಸಿಗುವುದಿಲ್ಲಲ್ಲ ಏಕೆಂದರೆ ಅದು ಒಳ್ಳೆದಾಗ್ಯದ ಚೌಳಿಕೋಡು ಇದು ಬಿನ್ಸ್ ಮತ್ತು ಸುರುಳಿ ಬಿನ್ಸ್ ಅದೆಲ್ಲ ಇಲ್ಲಿ ಆಗುವುದಿಲ್ಲ ಇಲ್ಲದಿದ್ರೆ ಅದು ಮಾಡಲಿಕ್ಕೆ ಒಳ್ಳೆಯದುಂಟು ಅದು ಆಗುವುದಿಲ್ಲ ನಮ್ಮ ಈ ಇದೆ ಉಪ್ಪು ಏರ್ಯಲ್ಲ ಇದು ಸ್ವಲ್ಪ ಸಮುದ್ರ ಈ ಸೈಡಲ್ಲ ಏಕೆಂದರೆ ಸಮುದ್ರದ್ದು ನೀರು ಗಾಳಿ ಇದೆ ಇರ್ತದೆ ಉಪ್ಪಾಗ್ತದಲ್ಲ ಆಗೆ ಆಗುವುದಿಲ್ಲ ಎ ಅಷ್ಟು ಮಾಡಿದರೆ ಆಗ್ತದೆ ಗ್ಯಾರ ಈಗ ಮಾಡುವುದಾದ್ರೆ ಸ್ವಲ್ಪ ಮಳೆ ಬಂದರೆ ಗೆಣಸಿ ಮಾಡ್ಬೋದು ಅಷ್ಟೆ ಗೆಣಸು ಗೆಣಸು ಒಳ್ಳೆಯದಾಗ್ತದೆ ಹಾಂ ಅದು ಮಾಡಿದರೆ ಒಳ್ಳೆಯದಾಗ್ತದೆ ಗೆಣಸು ಮಾಡಿದರೆ ಅದೊಂದು ಸ್ವಲ್ಪ ಇದಾಗ್ತದೆ ಗೆಣಸಿಗೆ ಮತ್ತು ಸ್ವಲ್ಪ ಮ ಇದುಂಟು ಬೇರೆ ಯಾವುದಿಲ್ಲ ಮನೆಲಿ ಮನೇಲುಂಟೂ ಮತ್ತೂ ಹೌದು ಮತ್ತೆಂತ ಮಾಡೋದು ಮತ್ತೆ ಜಾಸ್ತಿ ಮಾಡಲಿಕ್ಕೆ ಯಾವುದೂ ಇದಿಲ್ಲ ಬಸಳೆ ಹೀರೆಕಾಯಿ ಅಷ್ಟೆ ಮತ್ತೆಂತ ಮಾಡೋದು ಮತ್ತೆ ಯಾವುದಿಲ್ಲ